ನಾವು ಮಾತನಾಡುವ ಕನ್ನಡ ಭಾಷೆಯು ಯಾವುದೇ ಅಥವಾ ಅಂಗಡಿ ಅಥವಾ ಯಾವುದೇ ಶಾಪಿಂಗ್ ಮಾಡಲು ಹೋಗುವಾಗ ನಾವು ಕನ್ನಡವನ್ನೇ ಬಯ ಬಳಸುತ್ತೀವಿ ಹಾಗಾಗಿ ನಾವು ಬೇರೆ ಭಾಷೆಯನ್ನು ಬಳಸಲಾರೆವು ಅದಕ್ಕಾಗಿ ಅಲ್ಲಿಯ ಭಾಷಿಕರು ನಾವು ಕನ್ನಡದಲ್ಲಿ ಮಾತನಾಡಿದಾಗ ಅವರಿಗೆ ಇಂಗ್ಲಿಷ್ ಬರುತ್ತಿದ್ದಾಗ ಇಂಗ್ಲಿಷ್ ಮಾತನಾಡುತ್ತಾರೆ ಆಗ ನಾವು ಯಾವ ರೀತಿ ಸ್ಪಂದಿಸಬಹುದು ನಾವು ಆ ಅಲ್ಪ ಸ್ವಲ್ಪ ಇಂಗ್ಲಿಷ್ ಗೊತ್ತಿದ್ದರೆ ನಾವು ಮಾತನಾಡಿ ಮಾತನಾಡಿ ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಅಥವಾ ಇಂಗ್ಲಿಷ್ ಬರದೇ ಇದ್ದಾಗ ನಾವು ಯಾವ ಯಾರನ್ನಾದರೂ ಕರೆದುಕೊಂಡು ಹೋಗಿ ಇಂಗ್ಲಿಷ್ ಮಾತನಾಡಿ ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಹಾಗಾಗಿ ನಮ್ಮ ಜಗತ್ತಿನಲ್ಲಿ ಕನ್ನಡ ಭಾಷಿಕರು ತುಂಬ ಜನ ಇದ್ದಾರೆ ಅವರಿಗೆ ಇಂಗ್ಲಿಷ್ ಅಥವಾ ಹಿಂದಿ ಮಾತನಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ಕನ್ನಡ ಗೊತ್ತಿರುವವರು ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ತುಂಬಾ ಕಷ್ಟ ಹಾಗಾಗಿ ನಾವು ಏನೇ ಆದರೂ ನಾವು ಯಾ ಅದು ಇವಾಗ ಇದು ಕೋರ್ಟ್ ಹತ್ರ ಇರ್ಬೋದು ಯಾವ ಅದು ಅಕ್ಷರವನ್ನು ಟೈಪ್ ಮಾಡುವಾಗ ಆ ಭಾಷೆಯಲ್ಲಿ ಏನಾದರೂ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ನಾವು ಬೇರೆ ರೀತಿಲಿ ಬೇರೆಯವರಿಂದಾಗಲೀ ನಾವು ಅಕ್ಷರವನ್ನು ಬೇರೆ ಥರ ಟೈಪ್ ಮಾಡ್ಬೋದು ಹಾಗೂ ತುಂಬ ಜನಕ್ಕೆ ಅದು ಅಗತ್ಯವಾಗಿರುತ್ತೆ ಕೆಲವರು ಈಗ ಕನ್ನಡ ಭಾಷೆ ಮಾತನಾಡೋಕ್ ಬರ್ದಿರೋವ್ರು ಬೇರೆ ಭಾಷೆಯನ್ನು ಮಾತನಾಡಲು ಸಾಧ್ಯವಿಲ್ಲ ಹಾಗಾಗಿ ಇಂಗ್ಲಿಷ್ ಮಾತನಾಡುವವರು ಇಂಗ್ಲಿಷಿನಲ್ಲೇ ಟೈಪ್ ಮಾಡಬೇಕು ಎಂದು ಅಲ್ಲಿ ಹೇಳಿದಾಗ ಅವರಿಗೆ ಅದು ಬರದಿದ್ದಾಗ ಬೇರೆಯವರಿಂದ ಸಹಾಯ ತೆಗೆದುಕೊಳ್ಳುವುದು ಅಥವಾ ಸಹಾಯ ಇಲ್ಲದೆಯೇ ಅವರು ಪ್ರಯತ್ನ ಮಾಡಬಹುದು ಹಾಗಾಗಿ ನಾವು ಯಾವ್ದಾದರೂ ಸರಿ ಇಂದಿನ ಜಗತ್ತಿನಲ್ಲಿ ಅಗತ್ಯವಾದ ಭಾಷಿಕರು ಮತ್ತು ಹಾಗಾಗಿ ನಮಗೆ ಬೇಕಾಗುವ ತುಂಬಾ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದು ನಾವು ಭಾವಿಸಿಕೊಂಡರೆ ಅದು ಅವರಿಗೆ ಏನಾದರೂ ತೊಂದರೆ ಆಗದಂತೆಯೇ ಅದು ಕನ್ನಡ ಭಾಷೆ ಆಗಿರಬಹುದು ಮತ್ತು ಅಥವಾ ಇಂಗ್ಲಿಷ್ ಮಾತನಾಡದೇ ಬರದಿದ್ದಾಗ ಬೇರೆ ಪ್ರದೇಶಗಳಿಗೆ ಹೋಗಿ ಮಾ ಅದು ಅವರಿಗೆ ಗೊತ್ತಾಗದೇ ಅದು ಬೋರ್ಡ್ ಅತವಾ ಯಾವುದೇ ಇದರಲ್ಲಿ ಬರ್ದಿರುವುದನ್ನು ಓದಲು ಸಾಧ್ಯವಾಗದಿದ್ದಾಗ ಅದನ್ನು ತುಂಬಾ ಸವಾಲುಗಳನ್ನು ಎದುರಿಸುತ್ತಾರೆ ಕನ್ನಡ ಭಾಷಿಗರು